ನಮಸ್ತೆ ಸರ್ ನಾನು ಕರೆ ಮಾಡಿದ ಉದ್ದೇಶ ಏನಂದರೆ ನಮಗೆ ಆಟೋ ಅಥವಾ ಕ್ಯಾಬ್ನ ವ್ಯವಸ್ಥೆ ಏನಾದರೂ ಸಿಗ್ಬೋದಾ ಈಗ ಆದಷ್ಟು ತಡ ರಾತ್ರಿ ಆಗಿರೋದ್ರಿಂದ್ರ ನನಗೆ ಆಟೋ ಅಥವಾ ಕ್ಯಾಬಿನ ವ್ಯವಸ್ಥೆ ಲಭ್ಯ ಇದೆಯಾ ಅಂತ ವಿಚಾರಿಸ್ಲಿಕ್ಕೆ ಕಾಲ್ ಮಾಡಿದೆ ಸರ್ ನಾನು ಹೌದು ಸರ್ ಆ ಈಗಾಗಲೇ ತಡ ಆಗಿರೋದರಿಂದ ನನಗೆ ಬಸ್ಗೆ ಹೋಗಬೇಕು ಈಗ ನಾನು ಆಟೋ ಅಥವಾ ಕ್ಯಾಬಲ್ಲಿ ಹೋದರೆ ಮಾತ್ರ ನನಗೆ ಬಸ್ ಸಿಗ್ತದೆ ಇಲ್ಲಾಂದ್ರೆ ನಮ್ಮದು ಬಸ್ ತಪ್ಪಿ ಹೋಗುತ್ತೆ ಸರ್ ಓಕೆ ಈಗಲೇ ಒಂದು ಹತ್ತು ನಿಮಿಷದಲ್ಲಿ ಬರಲಿಕ್ಕಾಗುತ್ತಾ ಹಾಂ ನಮಗೆ ಆಟೋನು ಆಗ್ಬೋದು ಕ್ಯಾಬೂ ಆಗ್ಬೋದು ನಾವೊಂದು ಐದು ಜನ ಇದ್ದೇವೆ ಸರ್ ಓಹ್ ಹೌದಾ ಐದು ಜನ ಇದ್ದರೆ ಕಷ್ಟ ಆಗುತ್ತಾ ಆಟೋ ಓಕೆ ಹಾಗಾದರೆ ಕ್ಯಾಬ್ನ ವ್ಯವಸ್ಥೆ ಮಾಡಿಸಿ ಸರ್ ಕ್ಯಾಬ್ ಏನಾದರೂ ಲಭ್ಯವಿದೆಯಾ ಸರ್ ಓಕೆ ಕ್ಯಾಬ್ ಲಭ್ಯವಿದ್ದರೆ ಅದನ್ನೇ ಕಳಿಸಿ ಸರ್ ಆಂ ಸರ್ ಆದಷ್ಟು ಬೇಗನೆ ಬನ್ನಿ ಟ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಟೈಮು ನಾವು ಕಾಯೋ ಹಾಗಿಲ್ಲ ಯಾಕಂದರೆ ಸ್ವಲ್ಪ ಲೇಟಾದ್ರೂ ಕೂಡ ನಮಗೆ ಬಸ್ ಅಲ್ಲಿ ಮಿಸ್ಸಾಗಿ ಬಿಡುತ್ತೆ ಆಮೇಲೆ ನಾವು ನಾಳೆ ಬೆಳಿಗ್ಗೆನೆ ಹೋಗಬೇಕಾಗುತ್ತೆ ಸರ್ ಓಕೆ ಇಲ್ಲೇ ಕೋಟೆ ಹತ್ತಿರ ಬನ್ನಿ ಕೋಟೆ ಹತ್ತಿರ ಒಂದು ಪಕ್ಕ ಒಂದು ಗೂಡಂಗ್ಡಿ ಇದೆ ಅದರ ಪಕ್ಕನೇ ನಾವು ಐದು ಜನ ನಿಂತಿರ್ತೀವಿ ನಮ್ಮನ್ನು ಆದಷ್ಟು ಬೇಗ ಪಿಕ್ಅಪ್ ಮಾಡಿ ಸರ್ ಹಾಂ ಆಂ ಸರಿ ಸರ್ ಸರಿ ಸರ್ ಹಾಂ ಆದಷ್ಟು ಬೇಗನೆ ಬನ್ನಿ ಸರಿ